ನಾನು ನಿನ್ನೆ ನನ್ನ ಗೆಳೆಯನ ಬಟ್ಟೆ ಅಂಗಡಿಗೆ ಹೋಗಿದ್ದೆ ನನ್ನ ಅಣ್ಣನ ಮದುವೆ ಇದೆ ಸೋ ಅದಕ್ಕಾಗಿ ನಾನು ನನ್ನ ಫ್ರೆಂಡ್ನ ಅಂಗಡಿಗೆ ಹೋಗಿದ್ದೆ ಅಲ್ಲಿ ಹೋಗಿ ನಾನು ಒಂದು ಪ್ಯಾಂಟ ಮತ್ತು ಶರ್ಟ್ ಮತ್ತು ನೈಟ್ ಪ್ಯಾಂಟ್ ತೆಗೊಂಡೆ ಅದರ ಬಟ್ಟೆಯ ಬಾಳಿಕೆ ತುಂಬ ಚೆನ್ನಾಗಿತ್ತು ಆ ಬಟ್ಟೆಯ ಮಟೀರಿಯಲ್ ಸಹ ತುಂಬ ಚೆನ್ನಾಗಿತ್ತು ಆ ಬಟ್ಟೆಯ ಬೆಲೆ ಪ್ಯಾಂಟಿಗೆ ಎಂಟ್ನೂರು ರೂಪಾಯಿ ಶರ್ಟಿಗೆ ಐನೂರು ರೂಪಾಯಿ ಮತ್ತು ನೈಟ್ ಪ್ಯಾಂಟಿಗೆ ನಾನ್ನೂರು ರೂಪಾಯಿ ಇತ್ತು ಆ ಬಟ್ಟೆ ತುಂಬ ಕಡಿಮೆ ಬೆಲೆಯಲ್ಲಿತ್ತು ನನ್ನ ಗೆಳೆಯನ ಅಂಗಡಿ ಅಂತ ಅಲ್ಲ ನನಗೆ ಕಮ್ಮಿ ಮಾಡಿಕೊಡಲಿಕ್ಕೆ ಬೇರೆ ಅವ್ರು ಸಹ ಹೋದರೆ ಅವನು ಅಷ್ಟೇ ಬೆಲೆಯಲ್ಲಿ ಬಟ್ಟೆ ಕೊಡ್ತಾನೆ ಆ ಬಟ್ಟೆಗೆ ಸಹ ಸಾಫ್ಟ್ ಸಾಫ್ಟ್ ಆಗಿತ್ತು ವಾಶ್ ಮಾಡುವಾಗ ಆ ಬಟ್ಟೆಯ ಕಲರ್ ಹೋಗ್ತಿರ್ಲಿಲ್ಲ